ಕೋವಿಡ್ ನಮ್ಮ ಪ್ರದೇಶಕ್ಕೆ ಆಗಮಿಸಿದ ಕೆಲವು ತಿಂಗಳು ಕೆಲ ತಿಂಗಳು ಕೆಲವು ಹಲವಾರು ತಿಂಗಳು ಹಲವಾರು ತಿಂಗಳು ಇದರಲ್ಲಿತ್ತು ಲಾಕ್ಡೌನೆಂದು ಪರಿಗಣಿಸಲಾಗಿತ್ತು ಆದಮೇಲೆ ಎಲ್ಲರು ಮಾಸ್ಕ್ಗಳನ್ನು ಕಡ್ಡಾಯ ಹಾಕಬೇಕಂತಿತ್ತು ಮತ್ತೆ ಮನೆಯ ಹೊರಗೆ ಎಲ್ಲಿಯೂ ಇತರ ಕಡೆಗಳಿಗೆ ತಿರುಗುವಂತಿರ್ಲಿಲ್ಲ ಮಾಸ್ಕ್ ಧರಿಸಬೇಕೆಂದು ರೂಲ್ಸ್ ಮಾಡಲಾಗಿತ್ತು ಹಲವಾರು ಸಹ ಅಡುಗೆ ಸಾಮಾನು ಇತರ ವಸ್ತುಗಳನ್ ತರಲು ಅನನುಕೂಲವಾಗುತ್ತಿತ್ತು